ಇದು ದೀಪಕ್ ಮಾರ್ಟ್ ಏನುರಿ ಇದು ದೀಪಕ್ ಮಾರ್ಟ್ ಏನುರಿ ಸೂಪರ್ ಮಾರ್ಕೆಟೇನು ರಿ ಈ ಸೂಪರ್ ಮಾರ್ಕೆಟ್ನ್ಯಾಗ ಏನೇನು ಐತೆರಿ ಹೇಳ್ರಿ

ನಮಗೊಂದು ಸಾಬೂದಾನಿ ಬೇಕುರಿ ಸಕ್ಕರೆ ಬೇಕುರಿ ಎಣ್ಣೆ ಪ್ಯಾಕೆಟ್ ಬೇಕುರಿ ಗೋಧಿ ಹಿಟ್ಟು ಬೇಕುರಿ ಎಷ್ಟೆಷ್ಟು ನೋಡ್ರಿ ಅವು ಹೇಳ್ರಿ ಹ್ಞೂನ್ರಿ ಸಕ್ಕರೆ ಹ್ಞೂನ್ರಿ ಗೋಧಿ ಹಿಟ್ಟು ರಿ ಸಾಬೂದಾನಿ

ಹೌದೇನ್ರಿ ಹ್ಞೂ ನಾವು ಅಲ್ಲೆಲ್ಲ ತೊಗೊಂಡು ಹೋಕೈತೀವ್ರಿ ಚಲೋ ಐತೆ ನಿಮ್ದು ಅಂಗಡಿಯೊಳಗೆ ಮಾಲು ಈ ಶೇಂಗಾ ಹೆಂಗೈತ್ರಿ ಹೌದೇನ್ರಿ ಹ್ಞೂ

ಮೋಸ್ಟ್ಲಿ ಎಲ್ಲ ನಿನ್ನ ಸಿಸ್ಟಮೇಟಿಕ್ ರೀ ಎಲ್ಲ ಆ ತರದವ

ಹೌದೇನ್ರಿ ಸರ್ ಹೌದೇನ್ರಿ ಹ್ಞೂ ತೋ ಎರ್ಡು ಸಾವಿರ ಹ್ಞೂ ಮನೆಗೆ ಡಿಲೆವರಿ ಕೊಡ್ತೀರೇನ್ರಿ ಆ ಬರ್ಕೋರಿ ಏರ ನಾ ಹೇಳ್ತೀನಿ ರಿ ಐದು ಕೆ ಜಿ ಎಣ್ಣೆ ಪ್ಯಾಕೆಟು ಐದು ಕೆ ಜಿ ಗೋಧಿ ಹಿಟ್ಟು ರಿ ಐದು ಕೆ ಜ್ ರಿ ಡಿಯ ರಿ ಐದು ಕೆ ಜ್ ರಿ ಅದರದು ಎಣ್ಣೆ ರೀ ಐದು ಕೆ ಜಿ ಗೋಧಿ ಹಿಟ್ಟು ರಿ ಐದು ಕೆ ಜ್ ಬೇಳೆ ರಿ ಐದು ಕೆ ಜ್ ಮೈದಾ ಹಿಟ್ಟು ರಿ ಶ್ಯಾಂಪೂ ಪೌಚ್ ರಿ ಸಾಬೂನು ರಿ ಮೈಗಚ್ಚೋವು ಬಟ್ಟೆಗಚ್ಚೋವು ಒಂದು ಡಜನ್ ರಿ ಸೋಪು ರಿ ಡೇಟಾಲ್ ರಿ ಡೆ ಡೆಟಾಲ್ ರಿ ಹೋಯ್ ಆಮೇಲೆ ಆತೇನ್ರಿ ತಮಿಳ್ ನಾಡು ಚರಿ ಅನ್ನಪೂರ್ಣಾ ಮಡ್ಗೊನ್ರಿ ಹ್ಞೂ ಹಾಂ ಫೋನ್ ಪೇ ಮಾಡ್ತೀವಿ ಯಾಡ್ರಿ ಇನ್ನೆಲ್ಲ ಲೆಕ್ಕ ಹಚ್ಚಿ ಅದನ್ನು ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಕಳಿಸಿ ಬಿಡ್ರಿ ಫೋನ್ ಪೇ ಮಾಡು ತ್ಯಾಂಕ್ಸ್ ರಿ